ನಮ್ಮ ಊರಿನ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಭಾಳಾ ಸರಿ ಇದ್ದಿಲ್ಲ ಅದಕ್ಕೆ ನಾವು ನಮ್ಮ ಊರಲಿರ್ತಕ್ಕಂಥ ಮೆಂಬರ್ಗಳಿಗೆಲ್ಲ ಹೇಳಿದೀವಿ ನೋಡ್ರಿ ಇದೆಲ್ಲ ಚರಂಡಿ ಭಾಳ ಇದು ಆಗಿದೆ ಗಲೀಜು ಇದೆ ಕ್ಲೀನ್ ಮಾಡಿಸ್ರೀ ಅಂತ ಹೇಳಿದೆ ನಾವು ಬಟ್ ಅವ್ರು ಏನು ಹೇಳಿದ್ರು ಇಲ್ಲಪ್ಪ ನಮಗೇನು ಪಿ ಡಿ ಒವ್ರೂ ಮೆಂಬಾ ಅಧ್ಯಕ್ಷರು ನಮಗೆ ಏನು ಅದೇನು ಮಾಹಿತಿ ಏನು ಇದು ಮಾಡಿಲ್ಲ ಆಮೇಲ್ ಎಲ್ಲ ಹೊಸತು ಮಾಡ್ಸೋಣ ಅಂತ ಹೇಳಿದ್ರು ಬಟ್ ನಾವು ನೋಡ್ರಿ ತೀರಾ ಈಗಾ ಕಾಲ ಸರಿ ಇಲ್ಲ ಈಗ ಒನ್ಸೊಲ್ಪ ಬಿಸ್ಲುಕಾಲ ಭಾಳ ಇದೆ ನೀರು ಮತ್ತು ಈ ಬೋರ್ವಿಲ್ ನೀರು ಅವೆಲ್ಲ ಇದೆಲ್ಲ ನೀರು ಇದೆಲ್ಲ ಇದಾಗಿ ಇನ್ನೂ ನೀರಿಂದು ಪಾಲ್ಟ್ ಆಗಿ ಮತ್ತು ಊರಲೆಲ್ಲ ಏನೇನೋ ಅವು ಖಾಯಿಲೆ ಅವು ಇವು ಆ ಥರದ್ ಆಗ್ಬಿಡ್ತಾವ ಬಟ್ ಸೊಳ್ಳೆಗಳ್ದು ಭಾಳ ಇದಾಗ್ಬಿಡ್ತದೆ ಏನು ಒನ್ಸೊಲ್ಪ ಕ್ಲೀನ್ ಮಾಡ್ಸಿರಿ ಅಂತ ಹೇಳಿದ್ವಿ ಬಟ್ ಅವ್ರು ಹೇಳಿದ್ರ್ ಕೂಡ ಆಯಿತು ಮಾಡ್ಸೋಣ ಮಾಡ್ಸೋಣ ಅಂತ ಹಿಂಗೆ ಆವಾಗ ನಾವೂ ಪಿ ಡಿ ಓರ್ ಹತ್ರ ಮಾತಾಡೋಣ ಅಂತೆಲ್ಲಾ ಪಿ ಡಿ ಓ ಅಥವ ಅಧ್ಯಕ್ಷರು ಅವ್ರ ಹತ್ರ ಮಾತಾಡೋಣ ಅಂತ ನಾವೂ ಮುನ್ಸೂಚನೆ ನೋಡಿದೀವಿ ಬಟ್ ನಂದು ಊರಿನ ನಮ್ಮ ಊರಿನಲ್ಲಿರ್ತಕ್ಕಂಥ ಮೆಂಬರ್ಗಳು ಆಯ್ತು ಬಿಡಪ್ಪ ಅವ್ರ ತನಕ ಎಲ್ಲ ಏನು ಹೋಗೋದ್ ಬೇಡ ಮತ್ತು ಕ್ಲೀನ್ ಮಾಡ್ಸೋಣ ಅಂತ ಹೇಳಿದ್ರ್ ಅವರು ಬಟ್ ನೋಡಿದರೆ ಅವರು ಕ್ಲೀನ್ ಮಾಡ್ಸೋ ಪರಿಸ್ಥಿತಿಯಿರ್ಲ ಮಾಡ್ಸೋಣಂತೆ ಮಾಡ್ಸೋಣಂತೆ ಅಂತ ಹಿಂಗೆ ಹೇಳ್ಕೋತ್ ಹೇಳ್ಕೋತ್ ಹೋದ್ರು ಬಟ್ ನಾನು ನಾವು ಏನು ಮಾಡಿ ಬಿಟ್ಟು ಗ್ರಾಮ ಪಂಚಾಯ್ತೆಕ್ ಒಳಗೆ ಹೋಗ್ಬುಟ್ಟು ಪಿ ಡಿ ಓ ಹತ್ರ ಮಾತಾಡಿದ್ವಿ ಸರ್ ನಮ್ಮೂರಲ್ಲಿ ಚರಂಡಿದು ಭಾಳ ವ್ಯವಸ್ಥೆ ಇದು ಇದೆ ಸ್ಥಿತಿ ಸರಿ ಇಲ್ಲ ಬಟ್ ಅದ್ರಿಂದ ಸೊಳ್ಳೆಗಳು ಮಕ್ಕಳು ಆಡೋದು ಚರಂಡಿ ಹತ್ರ ಮಕ್ಳು ಆಡೋವು ಅವು ಇವೆಲ್ಲ ಇದು ಮಾಡ್ತಿರ್ತಾರೆ ಸೊಳ್ಳೆಗಳೆಲ್ಲ ಹೆಚ್ಗೆ ಆಗ್ಬಿಟ್ಟು ಮುಂದೆ ಕುಡಿಯೋ ನೀರಿಗೆ ವ್ಯವಸ್ಥೆ ಏನೇನೊ ತೊಂದರೆ ಆಗ್ಬಿಟ್ಟು ಏನೋ ಒಂದು ಪೈಪ್ ಒಡೀತು ಅದು ಈಗ ಆಲ್ಮೋಸ್ಟ್ ಆಲು ಚರಂಡಿಯಲ್ಲಿ ಪೈಪ್ಗಳ್ ಕೂಡ ಬಂದಿರ್ತಾವೆ ಬಟ್ ಆ ಪೈಪ್ ಏನೋ ಒನ್ಸೊಲ್ಪ ಲಿಕೇಜ್ ಆಯ್ತು ಅಂದ್ರೆ ಲಿಕೇಜ್ ಆಗೀ ಆ ಚರಂಡಿಗೆ ಇರ್ತಕಂಥ ನೀರು ಪೈಪ್ ಒಳಗೆಲ್ಲ ಹೋಗ್ಬುಟ್ಟು ಅದೆ ಮೋಟ್ರ್ ಚಾಲು ಮಾಡ್ದಾಗ ಅವೆಲ್ಲಾ ಟ್ಯಾಂಕಿ ಅಥವ ನಲ್ಲಿ ಹಾಕಿಸ್ಕೊಂಡ್ರ ಇಲ್ಲೆಲ್ಲ ಬಂದು ಬಿಡ್ತಾವ ಬಂದರೆ ಅವ್ನ ಕುಡಿದ್ರೆ ಎಲ್ಲ ಫುಟ್ ಪಾಯ್ಸನ್ ಆಗೋದೂ ಏನೋ ಒಂದು ಪರಿಸ್ಥಿತಿ ಇದಾಗಿರತದೆ ಬಟ್ ಆ ಥರ ಆಗ್ಬಾರ್ದು ಅಂತ ಮೆಂಬರ್ಗಳಿಗೆಲ್ಲ ನಾವೂ ಇದು ಮಾಡ್ಕೊಂಡ್ರೆ ಅವರು ಇಲ್ಲ ಪಿ ಡಿ ಓರ್ ನಮ್ಗೆ ಇದು ಮಾಡಿಲ್ಲ ಅಧ್ಯಕ್ಷರು ಹೇಳಿಲ್ಲ ಅಂತೇಳ್ಬಿಟ್ಟು ನಮಗೆ ಇದು ಮಾಡಿದ್ರು ಅವರು ಬಟ್ ನಾವು ಅದ್ಕೇ ಅವ್ರಿಗೆ ಹೇಳ್ ಹೇಳಿ ಸಾಕಾದ್ಮೇಲೆ ಪಂಚಾಯ್ತಿ ಒಳಗೆ ಬಂದು ಮೆಂಬರ್ನ ಅಯ್ಯೋ ಅಧ್ಯಕ್ಷರನ್ನ ಅಥವ ಪಿ ಡಿ ಓರ್ನ ಕಂಡು ಹೇಳ್ಬಿಟ್ ಹೋಗೋಣ ಅಂತ ನಿಮ್ಮ ಹತ್ರ ಬಂದ್ವಿ ಬಟ್ ನೀವೇನು ಇದಕ್ಕೆ ಇದು ಮಾಡ್ತೀರಿ ಅದಕ್ಕೆ ಮಾಹಿತಿ ಬೇಕಾಗಿತ್ತು ಮಾಹಿತಿ ಬೇಕಾಗಿತ್ ಸರ್ ಅಂತೇಳ್ಬುಟ್ಟು ಅವರಿಗೆಲ್ಲ ಒಂದು ಅವೆಲ್ಲ ಒಂದು ಲೆಟ್ರ್ ಬರ್ಕೊಟ್ಟು ಸೈನ್ ಮಾಡಿ ಕೊಟ್ ಮೆಂಬರ್ ಜೊತೆಗ ಸೈನ್ ಮಾಡಿಸಿ ಕೊಟ್ಟಿದ್ವಿ ಕೊಟ್ಮೇಲೆ ಅವ್ರು ಬಂದು ಚರಂಡಿ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಓಕೆ ಆಯ್ತು ಮಾಡಿಸ್ಕೊಡೋಣ ಬಿಡಪ್ಪ ಅಂತೇಳ್ಬಿಟ್ಟು ಅವ್ರು ಇದು ಮಾಡಿದ್ರು ಅಷ್ಟರಲ್ಲಿ ಮತ್ತು ಅವ್ರು ಮ ನಂಬರ್ ಮೆಂಬರ್ಗಳ್ ಅಲ್ಲೆಲ್ಲ ಯಾಕೆ ಹೋಗಿದ್ಯಪ್ಪ ನೀನು ಪಂಚಾಯತಿ ಒಳಗೆ ಯಾಕೆ ಹೋಗಿದ್ಯಪ್ಪ ಇಲ್ಲೆ ಮಾಡಿಸ್ತಿದ್ವಿ ಸುಮ್ನೆ ಅವ್ರ ಹತ್ರ ಯಾಕೆ ಹೋಗಿದ್ರಿ ಪಿ ಡಿ ಓ ಅವ್ರ ಹತ್ರಾ ಅಧ್ಯಕ್ಷರ ಹತ್ರ ಯಾಕೆ ಹೋಗಿದ್ರಿ ಅಂತೇಳಿ ಅಂತ ಹೇಳಿ ಅವ್ರು ನಮ್ಗೆ ಇದು ಮಾಡಿದ್ರು ಬಟ್ ನಾವು ಇಲ್ಲ ರೀ ನೀವೀಗ್ ಹೇಳಿದ್ವಿ ನೀವು ಅದನ್ನು ಕೇಳಿಲ್ಲ ಮತ್ತು ಅದಕ್ಕೆ ನಾವು ಸಾರ್ ಹತ್ರ ಹೋಗಿ ಮಾ ಅವ್ರು ಪಿ ಡಿ ಓರ್ ಹತ್ರ ಅಥ್ವ ಅಧ್ಯಕ್ಷರ ಹತ್ರ ಮಾತಾಡ್ಕೊಂಬಿಟ್ಟು ಅದನ್ನ ಚರಂಡಿ ವ್ಯವಸ್ಥೆ ಮಾಡೋಣ ಅಂತೇಳ್ಬಿಟ್ಟು ನಾವು ಅವ್ರ ಹತ್ರ ಹೋಗಿದ್ವಿ ಸರಿ ಅಪ್ಪ ಆಯಿತು ಪಿ ಡಿ ಓರ್ ಏನಂದ್ರು ಅಧ್ಯಕ್ಷರು ಏನಂದ್ರು ಅಂತ ಕೇಳಿದ್ರು ಇವರು ಗ್ರಾಮ ಪಂಚಾಯ್ತಿ ಒಳಗೆ ನಮ್ಮ ನಮ್ಮ ನಮ್ಮ ಊರಿನಲ್ಲಿರ್ತಕಂಥ ಮೆಂಬರ್ಸ್ ಅವಾಗ ನಾವು ಹೇಳಿದ್ವಿ ಇಲ್ಲ ಮಾಡ್ಸೋಣ ಬಿಡ್ರಿ ಆಯ್ತು ಮೆಂಬರ್ಗಳ್ ಹೇಳ್ತಿನಿ ಅಂತೇಳ್ಬಿಟ್ ಅವರು ಆಯ್ತು ಮಾಡ್ಕೊಡ್ತೀನಿ ಅಂತ ಅಂತೇಳ್ಬಿಟ್ ಅವರು ಹೇಳಿದ್ರು ಮೆಂಬರ್ಗಳಿಗ್ ಹೇಳ್ತೀವಿ ಹೇಳವ್ರ್ ಜೊತೆಗ ಎಲ್ಲ ಮಾಡಿಸ್ತೀವಿ ಕ್ಲೀನಾಗಿ ಅದು ಏನು ಆಯಿತು ನೋಡಿ ಬಿಟ್ಟೂ ಎಲ್ಲ ಬಂದು ಇದು ಮಾಡ್ಕೊಂಡ್ ಚರಂಡಿ ವ್ಯವಸ್ಥೆ ಮಾಡಿಸ್ತೀವಪ್ಪ ಅಂತಂದು ಹೇಳಿದ್ರು ಓಕೆ ಆಯ್ತು ಬಿಡ್ರಿ ಸರ್ ಅಂತೇಳ್ಬಿಟ್ಟು ಅವ್ರಿಗೆ ನಾವು ಬಂದ್ವಿ ಬಂದ್ಮೇಲೆ ಆ ಊರಿನಾ ಎಲ್ಲರೂ ಇಲ್ಲೀ ಊರಾಗಿರ್ತಕಂಥ ಮೆಂಬರ್ಗಳು ಮಾಡ್ಸೋಣ ಬಿಡಪ್ಪ ಆಯಿತು ಮತ್ತು ಅಲ್ಲಿ ಹೋಗ್ಬೇಡ ಅಂದಗೆಲ್ಲ ಹೋಗಿದ್ಯಾ ಆಯ್ತು ನಾವಾ ಇಲ್ಲೆ ಮಾಡ್ಸೋಣ ಆಯ್ತು ನಮಗು ಇದು ಇದು ನಮ್ಮ ಊರೆಲ್ಲ ಚರಂಡಿ ಎಲ್ಲ ಚೆನ್ನಾಗಿದ್ರ್ ನಾವು ಎಲ್ಲ ಚೆನ್ನಾಗಿರ್ತೀವಿ ಸೊಳ್ಳೆಗಳು ಬರೋದಿಲ್ಲ ಯಾವ್ ಕ್ರಿಮಿ ಕೀಟ ನಾಶಕ ಯಾವು ಬರೋದಿಲ್ಲ ಅವ್ಕೆಲ್ಲ ಹೇಳ್ಬುಟ್ಟು ಮಾಡೋಣ್ ಅಂತೇಳಿ ಹೇಳ್ಬುಟ್ಟು ಮಾಡೋಣ ಬಿಡಪ್ಪ ಅಂತೇಳಿ ಮೆಂಬರ್ಗಳೆಲ್ಲಾ ನಮಗೆಲ್ಲ ಇದು ಮಾಡಿದ್ರು ಅದಕ್ಕೆ ನಾವು ಆಯ್ತಪ್ಪ ಮಾಡ್ತೀನಿ ಇದ್ನೆಲ್ಲ ಏನಿತ್ತು ಅದ್ನೆಲ್ಲ ಮಾಡ್ರಿ ಮಾಡ್ಬಿಟ್ಟು ನೀಟಾಗೆಲ್ಲ ಹುಡುಗ್ರು ಪುಡಿ ಎಲ್ಲ ಆಡ್ತಿರ್ತಾವೆ ಈಗ ಸೊಳ್ಳೆಗಳ್ದು ಭಾಳ ಕಾಟ ಆಗಿರ್ತದೆ ಅದ್ರಾಗ ಬೇರೆ ಬಿಸಿಲ್ಗಾಲ ಅಂತ ಹೇಳ್ಬುಟ್ ನಾವು ಮೆಂಬರ್ ಹತ್ರ ಮಾತಾಡೋಕ್ ಕಳ್ಸಿ ಮಾತಾಡಿದ್ವಿ ಮಾತಾಡಿದ್ಮೇಲೆ ಆಯ್ತು ಮಾಡ್ಸೋಣಪ್ಪ ಎಲ್ಲ ಕ್ಲೀನ್ ಮಾಡು ಮಾಡ್ಸೋಣ ಅಂತೇಳಿ ಮೆಂಬರ್ಗಳು ಅದಕೆಲ್ಲ ಸೆ ಹೊಂದಿಕೆ ಮಾಡಿ ಒಪ್ಪಿಗೆ ಮಾಡ್ಬಿಟ್ರು ಒಪ್ಪಿಗೆ ಮಾಡಿ ಸರಿ ಮಾಡಿದ್ರು ಸರಿ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಆದ್ಮೇಲೆ ಆಯ್ತು ಬಿಡು ನಾವೆಲ್ಲ ನಮ್ಮ ಊರೆ ಈಗ ನಮ್ಮ ಊರು ಚರಂಡಿ ಅಲ ನಾವೆ ಕ್ಲೀನ್ ಮಾಡ್ಸೋಣ ಮತ್ತು ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅದು ಅಂತೇಳ್ಬಿಟ್ಟು ಮೆಂಬರ್ಗಳೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿಸಿ ಎಲ್ಲ ಮತ್ತು ಕ್ಲೀನ್ ಮಾಡಿಸಿ ಮಾಡಿಸ್ಕೊಂಡು ಎಲ್ಲ ಸ್ವಚ್ಚ ಇರುತ್ತೆ ಎಲ್ಲ ಇಟ್ಕೊಂಡು ಮಾಡೋಕೆ ಅಂತ ನಿಂತ್ಗೊಂಡಿದ್ರು ಮಾಡ್ಕೊಂಡ್ ಆಯ್ತಪ್ಪ ಯಾಕೆ ಅಲ್ಲೀ ಮಾಡ್ಕೊಂಡು ಫಾಸ್ಟ್ ಮಾಡು ನನಗೆ ಸಾಕಾಯ್ತು ಸಾಕಲ್ಲ